ಹಾಂ ನಾನು ಸಾವಿತ್ರಿ ಔಟಿ ಅಂತೇಳಿ ನೀವು ಹೂವಿನ ಅಂಗಡಿ ಅವರಾ ಹೆಂಗೆ ಮಾರು ಕೊಡ್ತಾಯಿದೀರಿ ಹೂವು

ಇಪ್ಪತ್ತು ರೂಪಾಯಿ ಮಾರು ನಮಗೆ ಭಾಳ ಬೇಕಾಗಿದೆಯಮ್ಮ ಚೆನ್ನಾಗಿ ಮದುವೆ ಐತ್ರಿ ಮನೆಯಲ್ಲೇ ಫಂಕ್ಷನ್ಗೆ ಭಾಳ ಬೇಕು ಕಡಿಮೆ ಮಾಡಿ ಕೊಡೋದು ತಂದು ನೀವೇ ಕೊಡೋದಾದ್ರೆ ಹೆಂಗ್ ಕೊಡ್ತಾಯಿದೀರಿ ಎರಡು ಸಾವಿರ ಆಗಲ್ಲ ರೀ ಮೇಡಮ್ ನೋಡಿ ಕಡ್ಮೆ ಮಾಡಿ ಕೊಡಿರಿ ನೀವೇ ತಂದು ಕೊಡ್ಬೇಕು ಗುಲಾಬಿ ಹೂವು ಮತ್ತು ಡೆಕೋರೇಷನಿಗೆ ಭಾಳ ಹೂವು ಬೇಕು ಚೆನ್ನಾಗಿರೋದು ಕೊಟ್ಟು ತಾಜಾ ಇದ್ದದ್ದೇ ಚೊಲೋ ಕ್ವಾಲ್ಟಿ ಇದೆ ಚಲೋದು ಇದನ್ನು ತಂದು ಕೊಟ್ಟು ಅಮೌಂಟ್ ಒಯ್ಯಿರಿ ರಿಕ್ಷಾ ಬಾಡಿಗೆ ಕೊಡ್ತೀವಿ ಕಡ್ಮೆ ಮಾಡಿರಿ ಹತ್ತು ರೂಪಾಯ್ಗೆ ಮಾರ್ನಂಗೆ ಹಿಡ್ದು ಐವತ್ತು ಮಾರು ಹೂವು ಕೊಡಿರಿ ಅದಕ್ಕೆ ಗುಲಾಬಿ ಹೂವು ಒಂದು ಎರಡು ಗುಚ್ಛ ಕೊಡಿರಿ ಶಾವಂತಿಗೆ ಹೂವು ಕೊಡಿರಿ ಮತ್ತು ಚೆನ್ನಾಗಿರೋದನ್ನು ಕೊಡ್ರಿ ನಮಗೆ ನೀವೇ ತಂದು ತೊಗೊಂಡೋಗ್ಬೇಕ್ರೀ ಎಲ್ಲದೂ ಅಮೌಂಟ್ ಬಂದ ಮೇಲೆ ಕೊಡ್ತೇನೆ

ನಮ್ಮ ಮನೆ ಇಲ್ಲೇ ಜೋಳ್ದ ಓಣಿಯಲ್ಲೇ ಅದು ಬರ್ತಾ ಅಲ್ಲಿ ಬಂದಾಗ ಕೇಳಿದ್ರೆ ಕೊಡ್ತಾರೆ ಮೆಸ್ಸು ಎಲ್ಲೈತೆ ಅಂತ ಕೇಳಿದ್ರೆ ಕೊಡ್ತಾರೆ ಅಲ್ಲಿ ತೋರ್ಸ್ತಾರೆ ಅಲ್ಗೆ ಬನ್ನಿ ಇಸ್ಕೊಂಡು ನಿಮ್ಗೆ ರೊಕ್ಕ ಕೊಡ್ತೇನೆ ಹಾಂ ಗುಲಾಬಿ ಹೂವು ಎರಡು ಕಲರ್ ಎದೋ ಮತ್ತು ಕೆಂಪು ಹೂವು ಬರ್ತೈತಲ್ಲ ಅದೊಂದು ಕೊಡಿರಿ ಗು ಮಲ್ಗೆ ಹೂವು ಶಾವಂತ್ಗೆ ಹೂವು ಆಮೇಲೆ ಇದನ್ನ ಸುಗಂಧ ಹೂವಿನ ಮಾಲೆ ಚೆನ್ನಾಗಿರೋದನ್ನು ಎಲ್ಲನು ಕೊಡಿರಿ ಮತ್ತು ರೇಟ್ ಕಡ್ಮೆ ಮಾಡಿ ಹಾಕಿ ಕೊಡ್ಬೇಕು ನಮ್ಗೆ

ಚೊಲೋದು ಕ್ವಾಲ್ಟಿ ಚೆನ್ನಾಗಿರ್ಬೇಕು ನೋಡಿರಿ

ಎಷ್ಟು ಎಷ್ಟು ಅಮೌಂಟ್ ಪೂರ್ತಿ ಹೇಳಿದ್ದೀರಿ ಇಲ್ರಿ ಮೇಡಮ್ ಮತ್ತೆ ನೋಡಿ ಕಡ್ಮೆ ಮಾಡಿ ಕೊಡಿರಿ ಒಂದು ಹದಿನೈದು ನೂರು ಮಟ್ಟ ಮಾಡಿ ಹಾಕಿ ಕೊಡ್ರಿ